ನಮ್ಮ ತುಮ್ಕೂರು ಜಿಲ್ಲೆಯಲ್ಲಿ ತುಂಬ ಪ್ರವಾಸಿಗರ ಜಾಗಗಳು ಇರೋದ್ರಿಂದ ಏ ಇಲ್ಲಿ ಜನಗಳು ಬರ್ತಾರೆ ಅರಾಮಾಗಿ ಸ್ಟೇ ಆಗ್ತಾರೆ ಬಸ್ಗಳ ಫೆಸಿಲಿಟಿ ಇರುತ್ತೆ ಇಲ್ಲ ಅವರೇ ಓನ್ ವೆಹಿಕಲ್ಗಳು ಮಾಡಿಕೊಂಡೇ ಹೋಗ್ಬೋದು ಅಷ್ಟೊಂದು ಏನೂ ಖರ್ಚು ಮಾಡೋವಂಥ ದುಡ್ಡು ಜಾಸ್ತಿ ಖರ್ಚು ಮಾಡೋವಂಥ ಅವಶ್ಯಕತೆ ಏನಿಲ್ಲ ಸುಮಾರು ಇವಾಗ ನಾವು ತುಮ್ಕೂರಿಗೆ ಬಂದು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಬಸ್ ಸ್ಟ್ಯಾಂಡಿಂದ ಅವರು ಡೈರೆಕ್ಟಾಗಿ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಯಾವ್ದಾರೂ ಓಟಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಓಟಲಲ್ಲಿ ಅವರು ಸ್ಟೇ ಆಗ್ಬೋದು ಇವಾಗ ಅಲ್ಲಿ ಓಟಲಲ್ಲಿ ಸಾವಿರ ರೂಪಾಯಿಗೆ ಒಂದಿವ್ಸ ಎರಡು ಸಾವಿರ ರೂಪಾಯಿ ಈ ಥರ ಎಲ್ಲ ಇರುತ್ತೆ ಇವಾಗ ಆ ಓಟಲಲ್ಲಿ ಸ್ಟೇ ಆದವರು ಅರಾಮಾಗಿ ಊಟ ಮಾಡ್ಕೋಬೋದು ಇಲ್ಲ ಸಿದ್ಧಗಂಗೆ ಮಠಕ್ಕೆ ಹೋಗ್ತೀನಿ ಅಂದರೆ ಡೈ ಅಲ್ಲಿಂದ ಬಸ್ಸತ್ತುದ್ರು ಅವ್ರು ಇಪ್ಪತ್ತು ರೂಪಾಯಿಗೆಲ್ಲ ಹೋಗಿ ಸಿದ್ಧಗಂಗೆ ಮಠಕ್ಕೆ ತಲುಪ್ತಾರೆ ಈ ಥರ ಫೆಸಿಲಿಟಿ ತುಂಬ ಕಡಿಮೆ ದುಡ್ಡಲ್ಲಿ ಪ್ರವಾಸಿ ತಾಣಕ್ಕೆ ಇರೋದು ಅದು ನಮ್ಮ ತುಮಕೂರು ಕೂಡ ಒಂದು ಮತ್ತು ಸಿದ್ಧಗಂಗಾ ಮಠದಲ್ಲೆಲ್ಲ ಆರಾಮಾಗಿ ಮಠ ಎಲ್ಲ ನೋಡ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಬೆಟ್ಟ ಹತ್ತಿ ಅಲ್ಲಿ ಸುತ್ತ ಮುತ್ತ ಮಠದಲ್ಲಿರೋ ಮಕ್ಕಳು ಇಂಥವರನ್ನೆಲ್ಲ ನೋಡ್ಕಂಡು ಅರಾಮಾಗಿ ಅವರು ಸಿದ್ಧಗಂಗೆ ಮಠದಿಂದ ತಿರ್ಗಿ ವಾಪಸ್ ಅವರು ಲಾಡ್ಜ್ಗೆ ಬರ್ಬೋದು ಆ ನಂತರ ಅವರು ಡಿ ಡಿ ಇಲ್ಸ್ಗೆ ಹೋಗ್ಬೋದು ಡಿ ಡಿ ಇಲ್ಸಿಗೂ ಅಷ್ಟೆ ಅವರು ಬೇಕಾದ್ರೆ ಕಾರ್ನ ಮಾಡ್ಕೋಬೋದು ಇಲ್ಲ ಬಸ್ ಹೋಗುತ್ತೆ ಆದರೆ ಬಸ್ಸು ಬೆಟ್ಟದ ಮೇಲೆ ಹೋಗಲ್ಲ ಸೈಡಿಗೆ ಹೋಗುತ್ತೆ ಆದ್ದರಿಂದ ಇವ್ರು ಕಾರ್ ಮಾಡ್ಕೊಂಡು ಅರಾಮಾಗಿ ಒಂದು ಐನೂರು ರೂಪಾಯಿ ಈ ಥರ ಎಲ್ಲ ಖರ್ಚ್ ಮಾಡಿದ್ರೆ ಅರಾಮಾಗಿ ಇವರು ಕಾರಲ್ಲೇ ಹೋಗಿ ಕ್ಯಾಬ್ ಮಾಡಿಕೊಂಡೋಗಿ ಡಿ ಡಿ ಇಲ್ಸ್ ಎಲ್ಲ ನೋಡ್ಕೊಂಡು ಅಲ್ಲಿ ಸುಮ್ ತುಂಬ ಚೆನ್ನಾಗಿರುತ್ತೆ ಒಂಥರ ಮಲ್ನಾಡು ಟೈಪ್ ಇರುತ್ತೆ ಆ ಟೈಪು ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ ಇದನ್ನೆಲ್ಲ ನೋಡ್ಕಂಡು ಅರಾಮಾಗಿ ನಾಮ ಚಿಲ್ಮೆಗೆ ಬರ್ಬೋದು ಅದೇ ಅದೇ ಕಾರಲ್ಲೇ ಅವ್ರು ನಾಮ ಚಿಲ್ಮೆಗೆ ಬರ್ಬೋದು ಯಾಕೆಂದರೆ ನಾಮ ಚಿಲ್ಮೆಯಲ್ಲಿ ಜಿಂಕೆ ಕೋತಿ ಈ ಥರ ಪ್ರಾಣಿಗಳು ಇರೋದರಿಂದ ಅರಾಮಾಗಿ ಅದನ್ನೆಲ್ಲ ಝೂನೆಲ್ಲ ನೋಡ್ಕೊಂಡು ಅಲ್ಲಿಂದ ಇವರು ತಿರ್ಗಿ ವಾಪಸ್ ಬರ್ಬೋದು ನಂತರ ಯಡಿಯೂರ್ಗೆ ಹೋಗ್ಬೋದ್ ಇವ್ರು ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಲಿದೆ ಮತ್ತು ಗುಬ್ಬಿ ಚನ್ನಬಸ್ವೇಶ್ವರ ಟೆಂಪಲ್ ಇದೆ ಮತ್ತು ಇವ್ರು ಮಧುಗಿರಿ ಹೋಗ್ತೀವಂದ್ರೆ ಒನ್ ಅವರ್ ಜರ್ನಿ ಅಷ್ಟೇ ತುಮ್ಕೂರು ಟು ಮಧುಗಿರಿ ಮಧುಗಿರಿ ಕೋಟೆ ನೋಡ್ಬೋದು ಇವರು ರಾಜ್ರು ಇದ್ದಿದ್ದ ಕೋಟೆ ಈ ಥರ ಪುರಾತನ ಇಸ್ಟಾರಿಕಲ್ ಎಲ್ಲ ಇದೆ ಮತ್ತು ಇವರು ಗೂಳೂರು ಗಣೇಶ ನೋಡ್ಬೋದು ಇದು ತುಂಬ ಪುರಾತನವಾದ ಗಣೇಶ ಇದು ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಸಕತ್ತು ಫೇಮಸ್ಸು ಯಾಕೆ ಅಂದರೆ ಇವ್ರದ್ದು ತುಂಬ ದೊಡ್ಡ ಗಣೇಶ ಅಲ್ಲಿಯೇ ಜೇಡಿ ಮಣ್ಣಲ್ಲಿ ಅವರೇ ತಯಾರಿಸಿ ಅಲ್ಲೇ ಗಣೇಶ ತುಂಬ ಎತ್ತರದ ತುಂಬ ಗಾತ್ರದ ಗಣೇಶ ಇಟ್ಟು ಇವರು ಬಿಡ್ತಾರೆ ಇದೆಲ್ಲ ನಮ್ಮ ತುಮ್ಕೂರಲ್ಲಿ ತುಂಬ ಪ್ರಸಿದ್ಧ ಆದ್ರೆ ನಮ್ಮ ತುಮಕೂರು ತುಂಬ ಅಷ್ಟೊಂದು ಖರ್ಚು ಮಾಡೋಂಥ ಅವಶ್ಯಕತೆ ಏನಿರೋಲ್ಲ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಬೆಂಗ್ಳೂರಿಗೆ ಹತ್ರ ಇರೋದ್ರಿಂದ ಇಲ್ಲಿ ಎಲ್ಲ ಥರದ ಐಟಮ್ಗಳು ಸಿಗ್ತವೆ ಎಲ್ಲ ಇದು ಮ ಸಿಗ್ತವೆ ಆ ಥರ ಕಾಸ್ಟ್ಲಿ ಏನಿಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ಫೆಸಿಲಿಟಿ ಇದೆ ಯಾವುದೇ ರೀತಿ ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ